ನಮ್ಮ ಭಾಗದ ಜನರಿಗೆ ಅಜ್ಜರ ಕಾಡು ಗ್ರೌಂಡ್ನಲ್ಲಿ ಒಳ್ಳೆ ರೀತಿಯ ತರಬೇತಿ ಸಿಗುತ್ತದೆ ಅಂದರೆ ನಮಗೆ ಯಾವುದ್ರಲ್ಲಿ ಸು ಇಂಟ್ರೆಸ್ಟ್ ಇರ್ತದೆ ನಾವು ಅಂತಹ ಎಕ್ಯಾಡೆಮ್ಗೆ ಹೋದರೆ ಸ್ವಲ್ಪ ನಮ್ಮ ಆಟದಲ್ ಮೇಲಿರುವ ಇಂಟ್ರಸ್ಟನ್ನ ಸಹ ನಾವು ಹೆಚ್ಚಿಸಬಹುದು ಇಲ್ಲಿ ತುಂಬ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಆದರೆ ನಮಗೆ ಸ್ಕೂಲಲ್ಲಿ ಅಷ್ಟು ಟ್ರೈನಿಂಗ್ ಕೊಡಲ್ಲ ಲೈಕ್ ಅಂದರೆ ನಮಗೆ ಸ್ಕೂಲಲ್ಲಿ ಸ್ವಲ್ಪ ಎಜುಕೇಷನ್ಗೆ ತುಂಬ ಜಾಸ್ತಿ ಇಂಪಾಟೆನ್ಸ್ ಕೊಡ್ತಾರೆ ಸೊ ಅಲ್ಲಿ ಗೇಮ್ಸಿಗೆ ಅಷ್ಟು ಇಂಪಾಟೆನ್ಸ್ ಕೊಡೋದಿಲ್ಲ ಹಾಗೆ ನಾವಿಂಥ ಎಕ್ಯಾಡೆಮಿಗಳಿಗೆ ಹೋದರೆ ತುಂಬ ರಿ ಒಳ್ಳೆ ನಮಗೆ ಟ್ರೈನಿಂಗ್ ಕೊಡ್ತಾರೆ ಹಾಗೆ ಎಲ್ಲ ರೀತಿ